ಹಲೋ ಆ ತಾರ ನನಗೆ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿತ್ತು ನನಗೆ ಒಂದು ಐದು ಜನ ಇದ್ದೇವೆ ನಾವು ಫ್ರೆಂಡ್ಸ್ ನನಗೆ ಟಿಕೆಟ್ ಬೆಂಗ್ಳೂರಿಗೆ ಹೋಗ್ಲಿಕ್ಕೆ ಟಿಕೆಟ್ ಬುಕ್ ಮಾಡಿಕೊಡ್ತಿಯಾ ಮತ್ತು ನಮಗೆ ಇಲ್ಲಿ ಉಡುಪಿಯಿಂದ ಹೋಗಲಿಕ್ಕೆ ಐದು ಜನ ಇದ್ದೇವೆ ಅವ್ರದ್ದೆಲ್ಲ ನಿನಗೆ ಐಡಿ ಎಲ್ಲ ಪಾಸ್ವರ್ಡ್ ಐಡಿ ಎಲ್ಲ ಕಳಿಸಿ ಕಳಿಸ್ತೇನೆ ನಾನು ವಾಟ್ಸಪ್ ಮಾಡ್ತೇನೆ ಟಿಕೆಟ್ ಬುಕ್ ಮಾಡಿ ನನಗೆ ಕೊಟ್ಟರೆ ಒಳ್ಳೆಯದಿತ್ತು ನೀನು ಮತ್ತು ನಾವು ವಾರಾಂತ್ಯದಲ್ಲಿ ಈ ಇಪ್ಪತ್ತು ತಾರೀಕಿಗೆ ನಾವು ಹೋಗು ಹೋಗ್ವದು ಈ ಮಂತ್ ಇಪ್ಪತ್ತಕ್ಕೆ ನಾವು ಹೋಗು ಹೋಗುವುದಂತ ಡಿಸೈಡ್ ಮಾಡಿದ್ದೇವೆ ಮತ್ತು ಒಂದು ಮಾಡಿಕೊಡ್ತಿಯಾ ಹೆಲ್ಪ್ ಮಾಡ್ತಿಯಾ ಪ್ಲೀಸ್ ಆಯ್ತು ಆಯ್ತು ಓಕೆ ಆಯ್ತು